ಯಾರು ಹೇಳಿ ಮಾತಾಡ್ತಾ ಇರೋದು ಹಾಂ ಹೇಳಿ ಹಾಂ ಓಕೆ ಹಾಂ ನೋಡಿ ಬಸವರಾಜ್ ಅದು ಕೊಟ್ಟಿದ್ದೀನಲ್ಲ ಮಾತ್ರೆ ಮಧ್ಯಾಹ್ನ ಕೊಟ್ಟಿದ್ದೀನಲ್ಲಾ ನಿಮಗೆ ಅದು ಬೇಗ ಗುಣವಾಗೋದಿಲ್ಲ ಆಗುತ್ತದೆ ಕ್ರಮೇಣ ಕ್ರಮೇಣ ಕ್ರಮೇಣವಾಗುತ್ತದೆ ಅದು ಕೆಲವು ದಿನಗಳು ತಗೊಳ್ಳುತ್ತದೆ ಒಂದು ಎರಡು ವಾರಗಳು ಮಟ ತಗೊ ಮಟ ತಗೊಳ್ಳುತ್ತದೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲಾ ಅದು ಕಡಿಮೆ ಆಗುತ್ತದೆ ನಿಮಗೆ ಸ್ಟಾರ್ಟಿಂಗ್ ನಿಮಿಗೆ ಬೇಗ ಕಡಿಮೆ ಆಗೋದಿಲ್ಲ ಬಟ್ ಕ್ರಮೇಣ ಕ್ರಮೇಣ ಕಡಿಮೆ ಆಗಿ ನಿಮಗೆ ಪೂರ್ಣ ಗುಣಮುಖ ಆಗುತ್ತದೆ ನಿಮ್ಗೆ ಹಾಂ ಹಾಂ

ಹಾಂ

ಹಾಂ ನೋಡಿ ಬಸವರಾಜ್ ಅವ್ರೇ ನಿಮಗೆ ಅದು ಮದ್ದನ್ನು ಕೊಟ್ಟಿದ್ದೀನಲ್ಲಾ ನಾನು ಒಂದು ವಾರದ್ವರೆಗೂ ಉಪಯೋಗಿಸಿ ಇನ್ನೂ ಕಡಿಮೆ ಆಗ್ದೇ ಇದ್ದ ಕಾರಣ ನೀವು ಮರಳಿ ಇನೊಮ್ಮೆ ಆಸ್ಪತ್ರೆಗೆ ಬಂದು ಭೇಟಿ ನೀಡಿ ನಾನು ಇನೊಮ್ಮೆ ನಿಮಗೆ ಎಲ್ಲದು ಚಿಕಿತ್ಸೆಯಲ್ಲ ಮಾಡ್ತೀನಿ ನೋಡೋಣ ಆಮೇಲೆ ಏನಾಗತ್ತೆ

ಹ್ಞೂಂ ಹೌದಾ ಒಮ್ಮೆ ನೀವು ಆಸ್ಪತ್ರೆಗೆ ಬಂದು ಭೇಟಿ ನೀಡಿರಿ ಬಸವರಾಜ್ ಅವ್ರೇ ನೋಡೋಣ ಅದು ಏನಾಗಿದೆ ಹಾಂ ಓಕೆ ಹಾಂ ಇಲ್ಲ ಇದ್ಕೆ ಸಂಜೆ ನನ್ನದೊಂದು ಆಪರೇಷನ್ ಇದೆ ಇಲ್ಲ ಇಲ್ಲ ಇಂದು ಮತ್ತೆ ನಾಳೆ ಎರಡು ದಿನ ಆಪ್ರೇಷನ್ ಇದೆ ಒಂದು ತುರ್ತುಚಿಕಿತ್ಸೆ ಇದೆ ಹಾಂ ನೀವು ನಾಳೆ ಬಿಟ್ಟು ನಾಡಿದ್ದು ಬಂದರೆ ಚೆನ್ನಾಗಿರುತ್ತದೆ ಹಾಂ ಇಲ್ಲ ಇಲ್ಲ ಅದು ಕಡಿಮೆಯಾಗುತ್ತದೆ ಕಡಿಮೆಯಾಗುತ್ತದೆ ಅದು ಹಾಂ ಕಡಿಮೆ ಆಗುತ್ತದೆ ನೀವು ತಲೆ ಕೆಡ್ಸಿ

ಹಾಂ ಓಕೆ ನಿಮ್ಮ ನಂಬರಿಂದ ನನಗ್ ಒಂದು ಮೆಸೇಜ್ ಕಳಿಸಿ ನೋಡೋಣ ಹಾಂ ಆಯಿತು ಬಸವರಾಜ್

ಇಲ್ಲ ಕ್ರಮೇಣ ಆಗತ್ತದೆ ಅದು ನೋಡೋಣ ನಾ ಕಳಿಸ್ತೇನೆ ಹಾಂ ಓ

ಹಾಂ ನಾನು ನಿಮಗೆ ಮೆಸೇಜ್ ಮಾಡ್ತೇನೆ